ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗ ಮೀನು ನಮ್ಮ ಗಂಡಸರು ಪರ್ಸಿನ್ ಬೋಟಿಗೆ ಹೋಗದೆ ರಂಪಣಿ ಅಂತ ಒಂದಿತ್ತು ಆ ರಂಪಣಿಯಲ್ಲಿ ಬಲೆಯನ್ನು ಹಾಕಿ ಅದರಿಂದ ಎಲ್ಲ ಸೊಂಟಕ್ಕೆ ಹಗ್ಗವನ್ನು ಮತ್ತು ಅದೊಂದು ಧಡೆ ಅಂತ ಹೇಳ್ತೇವೆ ನಾವು ಅದನ್ನೆಲ್ಲ ಕಟ್ಟಿಕೊಂಡು ಹಿಂದೆ ಹಿಂದೆ ಹಿಂದೆ ಹಿಂದೆ ಬರುವಂಥದ್ದೊಂದು ಕ್ರಮ ಅವರದ್ದು ನಮ್ಮ ಹಿರಿಯವರದ್ದು ಅದನ್ನು ನಾವು ಅವರಿಗೆ ಊಟಕ್ಕೆ ಅಂತ ಗಂಜಿ ಕೊಂಡೋಗೋದು ಮಲ್ಲ ತೋಪಿನಲ್ಲಿ ಅಂತ ಹೇಳ್ತೇವೆ ನಾವು ತುಳುನಲ್ಲಿ ಹೇಳುವಾಗ ಆ ತೋಪಿನಲ್ಲಿ ಗಂಜಿ ಕೊಂಡೋದದು ನಾವು ಅವ್ರ್ ಹಸಿದ ವೇಳೆಗೆ ಅದನ್ನು ಉಂಡು ಆ ರಂಪಣಿಯನ್ನು ಬಲೆಯನ್ನು ಮೇಲೆ ಮೇಲೆ ಮೇಲೆ ಮೇಲೆ ಮೇಲೆ ಎತ್ತಿ ಆಮೇಲೆ ಬಲೆ ಹತ್ತಿರ ಹತ್ತಿರ ಬರುವಾಗ ಅದು ದೋಣಿ ಕೂಡ ಅವರ ಹತ್ತಿರ ಹತ್ತಿರ ಬರ್ತದೆ ಆ ಎರಡೂ ಸೈಡಿನಲ್ಲಿ ಅದರ ತುಂಬ ಮೀನು ಈಜುತ್ತಾ ಆಡುತ್ತಾ ಈಜುತ್ತಾ ಆಡುತ್ತಾ ಇರ್ತದೆ ಅದನ್ನು ನೋಡೋದೆ ಒಂದು ನಮಗೆ ಚಂದ ಯಾಕೆಂದರೆ ಅದು ನೀರಿನಲ್ಲಿ ಮೇಲೆ ಕೆಳಗೆ ಹೋಗುವಾಗ ನಮ್ಮದು ನಮಗೆ ಕೂಡ ಅದನ್ನು ಹಿಡಿಯುವ ಅಂತ ನಮಗಾಸೆ ಆದರೆ ನಾವು ಹೆಣ್ಮಕ್ಕಳಲ್ವ ನಮಗೆ ಹಿಡಿಲಿಕ್ಕಾಗೋದಿಲ್ಲ ಮತ್ತವರು ಮೀನನ್ನು ಕಣ್ಣಿಬಲೆ ಅಂತ ಒಂದುಂಟು ಅದರಲ್ಲಿ ತಂದು ಮೇಲೆ ಎಲ್ಲ ಹಾಕುವಾಗ ಅದರಲ್ಲಿ ಒಂದು ಹಾರಾಡಿ ಮೀನು ಒಂದೊಂದು ಕೆಳಗೆ ಬೀಳ್ತದೆ ನಾವು ಅದನ್ನ ಹೆಕ್ಕಿಕೊಂಡುಂಟಲ್ಲ ಅದೂ ನಮಗೆ ಅದಕ್ಕೆ ಗೊರ್ತಲೆ ಅಂತ ಒಂದುಂಟು ಆ ಗೊರ್ತಲೆಯಲ್ಲಿ ಹಾಕಿ ನಾವು ಹಿಡಿದುಕೊಂಡು ಬರೋದು ಹಿಡಿದ್ಕೊಂಡು ಬಂದು ನಮಗೆ ತುಂಬ ಖುಷಿ ಆವಾಗ ಅದನ್ನೂ ಮನೆಗೆ ತರುವುದು ಅದರೊಟ್ಟಿಗೆ ಆಟ ಆಡುವುದು ಮತ್ತು ಅದಕ್ಕೆ ಎಂತ ಹೆಸರಿಡುದು ಬೂತಾಯಿ ಬಂಗುಡೆ ಕಲ್ಲುರು ಬೊಳಿಂಜಿರು ತೇಡೆ ಸೋಡಿ ಹೀಗೆ ಕುರ್ಚಿ ಅಡಮೀನು ಹಾಗೆ ಬೇರೆ ಬೇರೆ ಎಲ್ಲ ಹೆಸರುಂಟು ಮೀನಿನದ್ದು ಅದೆಲ್ಲ ಅದರಲ್ಲಿ ಬರ್ತಿತ್ತು ಅದು ತುಂಬ ಖುಷಿ ಆಮೇಲೆ ಸ್ವಲ್ಪ ದೊಡ್ಡದಾಗಿ ಬೆಳೆದ ಮೇಲೆ ಶಾಲೆಯೆಲ್ಲ ಬಿಟ್ಟು ನಮಗೆ ಸಂಸಾರದಲ್ಲಿ ತುಂಬ ಕಷ್ಟ ಆವತ್ತಿಗೆ ತಾಯಿ ದುಡಿಬೇಕು ಮಾವಂದಿರು ದುಡಿಬೇಕು ಹೀಗೆ ಎಲ್ಲ ಇತ್ತು ತುಂಬ ಕಷ್ಟ ಮನೆಯಲ್ಲಿ ಆ ಹೊತ್ತಿಗೆ ನಾವು ಹೋಗೋದು ಮೀನು ಹಿಡಿಲಿಕ್ಕೆ ಅಂತ ಅಲ್ಲಿ ಅದು ಬಲೆಯಲ್ಲಿ ಬಂದ ಮೀನನ್ನು ದೊಡ್ಡ ಡೊಡ್ಡ ಲಾರಿಯವರೆಲ್ಲ ಬರೋದು ಅಲ್ಲಿ ಏಲಂ ಹಾಕ್ತಾರೆ ಮೀನನ್ನು ಮೊಗವೀರ ಗಂಡಸರೆಲ್ಲ ಹಿಡಿದದ್ದನ್ನು ಏಲಂ ಹಾಕಿ ಅವ್ರು ತೆಗೀತಾರೆ ಅದರ ಓನ್ ಇದೆಲ್ಲ ತೆಗೆದು ಲಾರಿಗೆ ಎತ್ತಿಕೊಂಡು ಹೋಗಿ ಹಾಕಲಿಕ್ಕೆ ಉಂಟು ನಮಗೆ ತುಂಬ ಖುಷಿ ಅದು ಅದು ಒಂದು ಭಾ ನಾವು ಬುಟ್ಟಿಗೆ ಹಾಕಿಕೊಂಡು ಅದನ್ನು ಅದ್ರಲ್ಲಿ ತುಂಬಿಸಿ ಓಡೋದು ಲಾರಿಯಲ್ಲಿಗೆ ನಾನು ಫಸ್ಟ್ ಹೋಗ್ಬೇಕು ನಾನು ಫಸ್ಟ್ ಹೋಗು ನಾನು ಪಸ್ಟ್ ಹೋಗೋದು ನಾನು ಪಸ್ಟ್ ಹೋಗ್ಬೇಕಂತ ಹೋಗಿ ಎಲ್ಲರನ್ನೂ ದೂಡಿಕೊಂಡು ಓಡಿದೆ ಓಡಿ ಓಡಿ ಲೈನ್ನಲ್ಲಿ ಮುಂದೆ ನಿಲ್ಲೋದು ಅದನ್ನು ಲಾರಿಗೆ ಹಾಕಿದ್ದೇನೆ ಪುನಃ ಈಚೆ ಬರೋದು ನಮಗಿದು ಕೊಡೋದು ಆವಾಗ ಎಷ್ಟು ಐವತ್ತು ಪೈಸೆ ಐವತ್ತು ಪೈಸೆಯೂ ನಮಗೆ ದೊಡ್ಡ ಹಣ ಆವತ್ತಿಗೆ ಯಾಕೆಂದರೆ ನಮ್ಮದು ಜೀವನ ಕಷ್ಟ ಕರಾವಳಿಯವರಲ್ಲ ನಾವು ಹಾಗೆ ಅದನ್ನು ತಂದು ಹಾಕಿ ಆಮೆಲೆ ಪುನಃ ಒಂದು ಬುಟ್ಟಿ ತಕೊಂಡು ಹೀಗೆಯೇ ನಮ್ಮ ಜೀವನ ಮುಂದುವರಿತಾ ವರಿತಾ ಮತ್ತೆ ನಮಗೆ ಅದರ ಅನುಭವ ಎಲ್ಲ ಆದ ಮೇಲೆ ಸ್ವಲ್ಪ ನಾವು ವಯಸ್ಸಿಗೆ ಬರ್ತೇವೆ ಆವಾಗ ಆಮೇಲೆ ಆ ವಯಸ್ಸಿಗೆ ಬಂದ ಮೇಲೆ ನಾವು ಹೇಳ್ತೇವೆ ಆ ನೋಡಿ ಅವರೆಲ್ಲ ವ್ಯಾಪಾರಿ ಕರ್ಕೊಂಡು ಹೋಗ್ತಾರೆ ಮತ್ತೆ ನಮ್ಮ ಹೆಂಗಸರು ಕೂಡ ಹಾಗೆ ಅಲ್ಲಿ ಏಲಂನ ತೆಗೆದ ಮೀನನ್ನು ಬುಟ್ಟಿಗೆ ಸುರಿದುಕೊಂಡು ಮಾರ್ಕೆಟಿಗೆಲ್ಲ ಹೋಗೋದು ಮೀನ್ ಮಾರ್ಕೆಟಿಗೆ ಆಗ ಇದೂ ನಾವು ಮಡಲ ಅಂತ ಹೇಳ್ತೇವೆ ತುಳುನಲ್ಲಿ ಹೇಳ್ವಾಗ ಅದೂ ಮಡಲು ಏನು ಮಡಲಂದ್ರೇ ಇದು ನಮ್ಮ ತೆಂಗಿನಕಾಯಿ ಆಗೋದು ಸೋಗೆ ಉಂಟಲ್ಲ ಅದು ಅದರ ಉ ಎಲೆ ಉಂಟಲ್ಲ ಒಳ್ಳಿ ಅಂತ ತುಳುನಲ್ಲಿ ಹೇಳ್ತೇವೆ ಅದನ್ನು ತೆಗೆದು ಬಂಗುಡೆ ಮೀನನ್ನು ಸೊರಕೆ ಮಾಡೋದದ್ರಲ್ಲಿ ಒಂದು ಐದು ಆರು ಬಂಗುಡೆ ಮಾಡಿ ಕೊಂಡೋಗಿ ಮನೆ ಎಲ್ಲ ಮಾರ್ಕೆಟ್ನಲ್ಲಿ ಮಾರೋದು ಇಷ್ಟು ಹೊಂದೋದಕ್ಕೆ ಆವಾಗೆಷ್ಟು ಹತ್ತು ರೂಪಾಯಿ ಐದು ರೂಪಾಯಿ ಆ ಕಾಲದಲ್ಲಿ ಈವಾಗ ನೂರು ಇನ್ನೂರೆಲ್ಲ ಆದ್ರೂ ಆ ಕಾಲ ಹಾಗೆ ಇತ್ತು ಅದನ್ನೆಲ್ಲ ಮಾರಿ ಅದರಲ್ಲಿ ನಮಗೆ ನಾವು ರಂಪಣಿವರ್ಗೋಗ್ಲಿಕ್ಕೊಂದು ನೂರು ರೂಪಾಯಿಯಿದು ಮೀನು ತಂದರೆ ಅದನ್ನು ಮಾರಿ ನಮಗೆ ನೂರಕ್ಕಿಂತ ಜಾಸ್ತಿ ತಿಕ್ತಿತ್ತು ಸಿಕ್ಕಿದರೆ ಅದು ನಮಗೆ ಲಾಭ ಅಂತ ಲೆಕ್ಕ ಅದ್ರದ್ದು ಅದು ನಾವು ಖುಷಿ ಆಗೋದು ನಾನು ನೂರು ರೂಪಾಯಿ ಮೀನಿಗೆ ಕೊಟ್ಟೆ ನನಗೆ ನೂರೈವತ್ತು ರೂಪಾಯ್ದು ಐವತ್ತು ರೂಪಾಯಿ ನನಗೆ ಲಾಭ ಆಯ್ತಂತ ಮರು ದಿವಸ ಎಲ್ಲಿ ಓಡೋದು ಕ ಸಮುದ್ರ ಬದಿಯಕ್ಕೆ ನಾವು ನಿನ್ನೆ ಐವತ್ತು ರೂಪಾಯಿ ನನಗೆ ಸಿಕ್ಕಿದೆಯಲ್ಲ ಈವತ್ತು ಅದಕ್ಕಿಂತ ಜಾಸ್ತಿ ನಾನು ದುಡಿಬೇಕು ಅಂತ ಆಸೆಯಾಗಿ ಓಡೋದು ಪುನಃ ಅಲ್ಲಿ ಮೀನು ತಗೊಳ್ಳೋದು ಹೀಗೆ ನಮ್ಮ ಜೀವನ ಮುಂದುವರಿತಾ ವರಿತಾ ಬರುವಾಗ ಮತ್ತು ನಾವು ದೊಡ್ಡ ದೊಡ್ಡ ವ್ಯಾಪಾರ ಎಲ್ಲ ಸ್ಟಾರ್ಟ್ ಮಾಡಿ ಅದನ್ನು ನಮ್ಮ ಬೇರೆ ಬೇರೆ ಸೈಡಿಗೆ ನಾವೆಲ್ಲ ಕೊಂಡೊಯ್ಯೋಕ್ಕೆ ವ್ಯಾಪಾರ ಮಾಡಿ ನಾವು ಮಾಡಿದೆವು ಆಮೇಗೆ ನಮ್ಗೆ ವಯಸ್ಕರಾದೆವು ಆಮೇಲೆ ಮದುವೆ ಆಯಿತು ಗಂಡನ ಮನೆ ಹಾಗೆ ಹೀಗೆ ಮಕ್ಕಳು ಮರಿ ಎಲ್ಲ ಸ ಸಂಸಾರ ಜೀವನದಲ್ಲಿ ಹೋಯಿತು ಹೀಗೆ ಹೋಗ್ವಾಗ ಈವಾಗ ಆಗೆಲ್ಲ ಈಗೆಂದ್ರೆ ಮಲ್ಪೆ ಬಂದರು ಮಂಗ್ಳೂರು ಬಂದರು ಕರಾವಳಿಯಲಿ ತುಂಬ ಕಡಿಮೆಯಾಗಿದೆ ಕಸುಬೆಲ್ಲ ಹಾಗೆ ಎಲ್ಲ ಆಗಿ ಎಲ್ಲ ಬಂದೋರ್ಗೆ ಹೋಗಿ ಮೀನು ಹಿಡ್ಯುವುದು ಮೀನು ತಂದವರನ್ನ ತೆಗೆದು ಕೊಂಡು ಬಂದು ವ್ಯಾಪಾರಕ್ಕೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಿದ್ದಾರೆ ಈಗ ಮುಂಚಿನ ಹಾಗೆಲ್ಲ ಈಗಾ ವ್ಯಾಪಾರದ ಬಗ್ಗೆ ಬ್ಯಾಂಕಿನವರು ಸಾಲ ಕೊಡ್ತಾರೆ ಟೆಂಪೊ ತಗೊಳ್ಳಲಿಕೆ ಸಾಲ ಕೊಡ್ತಾರೆ ಮತ್ತು ಆಟೊ ರಿಕ್ಷ ತಗೊಳ್ಳಿಕ್ಕೆ ಸಾಲ ಕೊಡ್ತಾರೆ ಹೀಗೆಲ್ಲ ಕೊಟ್ಟು ಕೊಟ್ಟು ಕೊಟ್ಟು ಎಲ್ಲರೂ ಈಗ ವ್ಯಾಪಾರ ಮೊದಲೆಂದ್ರೆ ನಮ್ಮಲ್ಲಿ ಹೀಗೇ ಇತ್ತು ಮೊಗವೀರರಿಗೆ ಮಾತ್ರ ಮೀನು ವ್ಯಾಪಾರ ಅಂತ ಇತ್ತು ಈಗ ಹಾಗೆ ಇಲ್ಲಪ್ಪ ಈಗ ಏನೆಂದ್ರೆ ಎಲ್ಲರಿಗೂ ವ್ಯಾಪಾರ ಯಾಕೆಂದರೆ ಸರ್ಕಾರ ತುಂಬ ಕೊಡ್ತದೆ ಹಣ ಎಷ್ಟು ಲೋನ್ ಬೇಕಾದ್ರೂ ಕೊಡ್ತಾನೆ ಗಾಡಿಗೆ ಆಟೋ ರಿಕ್ಷಕ್ಕೆ ಎಲ್ಲ ಏನು ನೀವು ಮಾಡ್ತಿ ವ್ಯಾಪಾರಕ್ಕೆ ಏನು ಮಾಡ್ತಾರೆ ಅದೆಲ್ಲದಕ್ಕೆ ಸರ್ಕಾರ ಸಾಲ ಕೊಡ್ತದೆ ಆದ್ದರಿಂದ ಈಗ ವ್ಯಾಪಾರ ಮಾಡುವರಿಗೆ ತುಂಬ ಸುಲಭ ಯಾಕೆಂದದರೆ ಬ್ಯಾಂಕಿನಲ್ಲಿ ಹಣ ಸಾಲ ತೆಗೆದುಕೊಂಡು ಕಂತು ಕಂತು ಪ್ರಕಾರ ಕಟ್ಟಿದರೆ ಅದರಲ್ಲಿ ಸಾಲ ಹೋದದ್ದೇ ಗೊತ್ತಾಗುವುದಿಲ್ಲ ನಮಗೆ ಅದನ್ನು ಉಳಿಸಿಕೊಂಡ್ರೆ ಮಾತ್ರ ಬಡ್ಡಿಗೆ ಬಡ್ಡಿಯಾಗಿ ನಾವು ಸಾಲಗಾರರಾಗ್ತೇವೆ ನಾವು ದುಡಿದ ಒಂದಿಷ್ಟು ಹಣದಲ್ಲಿ ಈಗ ನಾವು ಒಂದು ಹತ್ತು ರೂಪಾಯಿ ದುಡಿದರೆ ಅದನ್ನೇನು ಮಾಡ್ತೇವೆ ಒಂದು ಎರಡು ರೂಪಾಯಿ ಬ್ಯಾಂಕಿಗೆ ನೀಡ್ಲಿಕ್ಕಂತ ಇಟ್ಟು ಇಟ್ಕೊಳ್ಬೇಕು ಎಂಟು ರೂಪಾಯನ್ನ ಮಾತ್ರ ನಾವು ಉಪಯೋಗ ಮಾಡ್ಕೊಳ್ಬೇಕು ಹೀಗಿದ್ದರೆ ವ್ಯಾಪಾರವೂ ಒಳ್ಳೆಯದಾಗ್ತದೆ ಬ್ಯಾಂಕ್ ಸಾಲವೂ ಆಗ್ತದೆ ಮತ್ತು ಗಾಡಿಯೂ ಸಾಲ ಹೋದ್ಮೇಲೆ ಫ್ರೀ ಆಗ್ತದೆ ಅದಾದ್ಮೇಲೆ ನಮಗೆ ಸ್ವಂತ ಅಂತಾಗ್ತದೆ ಆಮೇಲೆ ಬೇಕಾದರೆ ನಾವು ಏನೂ ಮಾಡ್ಬಹ್ದು ಈಗೆ ಹಾಗೆಯೆಲ್ಲ ಮಾಡಿ ನಮ್ಮ ಮಕ್ಕಳು ಮರಿಯನ್ನೆಲ್ಲ ನಾವು ಸಾಕ್ತಾ ಇದ್ದೆವು ಮತ್ತು ಆ ಚಿಕ್ಕಂದಿನ ಒಂದು ಹರುಷವೇ ಬೇರೆಯಪ್ಪ ಎಲ್ಲರೊಡೆ ಕೂಡಿ ಸಮುದ್ರ ಬದಿಯಲ್ಲಿ ಆಡೋದು ಅಲ್ಲಿ ಹೊಯ್ಗೆ ಎಲ್ಲ ತುಂಬ ಬರ್ತದೆ ನೀರು ಬರೋದು ಅದು ನಮ್ಮ ಮೇಲೆ ಬಡಿಯುವುದು ನಾವು ಅದ್ರಲ್ಲಿ ಆಟ ಆಡುವುದು ಹೀಗೆಲ್ಲ ಮಾಡಿ ನಮ್ಮ ಒಂದು ದೈನಂದಿನ ದಿನವನ್ನು ನಾವು ಖುಷಿಯಾಗಿ ಕಳಿತಿದ್ದೆವು ಆ ಖುಷಿ ಇಂದಿನ ಈ ಇನ್ನೂ ಬೆಳೆದಂಥ ಮಕ್ಕಳಿಗೆ ಬರಲಿಕ್ಕೆಯೇ ಇಲ್ಲ ಯಾಕೆಂದರೆ ಅವರಿಗೆ ಸಮುದ್ರ ಬದಿ ಕೆಲಸ ಏನಂತಲೇ ಗೊತ್ತಿಲ್ಲ ಎಲ್ಲ ಬಿಟ್ಟು ಈಗ ಏನಾಗಿದೆ ಅಂದರೆ ಸಹ ತುಂಬು ಸಂಸಾರ ಎಲ್ಲ ಹೋಗಿ ಆಗಿದೆ ಈಗ ಏನೆಂದರೆ ಎಲ್ಲಿ ಕಂಡರೂ ಒಂದು ಗಂಡ ಒಂದು ಹೆಂಡತಿ ಒಂದು ಎರಡು ಮಕ್ಕಳು ಅವರಿಗೆ ಹಾಗೆ ಆಗಿದೆ ಸಂಸಾರ ಕೂಡು ಸಂಸಾರ ಎಲ್ಲಿ ಉಂಟು ಅಲ್ಲಿ ಯಾವತ್ತೂ ಸಂತೋಷ ಉಂಟು ನಗೆ ಉಂಟು ಖುಷಿ ಉಂಟು ಎಲ್ಲವೂ ಉಂಟು ಈಗಿನವರು ಹಾಗೆ ಅಲ್ಲಪ್ಪ ನಮಗೆ ಒಂದು ಹೆಂಡತಿ ಆಯಿತು ಒಂದು ಮಗು ಆಯಿತು ನಾವು ಬೇರೆ ಹೋಗುವ ಅಂತ ಹೋಗುವವರು ತುಂಬ ಜನ ಇದ್ದಾರೆ ಅದು ತಪ್ಪು ನನ್ನ ಲೆಕ್ಕದಲ್ಲಿ ಯಾಕೆಂದರೆ ಕೂಡು ಸಂಸಾರ ಇದ್ದರೆ ಆ ಮನೆಯಲ್ಲಿ ಒಂದು ಅಜ್ಜಿ ಒಂದು ಅಜ್ಜ ಒಂದು ಅತ್ತೆ ಒಂದು ಮಾವ ಅವರಿಗೆ ಅಲ್ಲಿ ಬೆಳೆದಂಥ ಮಕ್ಕಳೂ ಗಾ ಮಕ್ಕಳದ್ದು ಬುದ್ಧಿ ಕೂಡ ಹಾಗೆ ಇರ್ತದೆ ನಮ್ಮೊಂದು ಸಂಸಾರ ಉಂಟು ನಾವು ಹತ್ತು ರೂಪಾಯಿ ದುಡಿದರೆ ಎರಡು ರೂಪಾಯಿ ವಿನ್ನೆತರಿಕ್ ಖರ್ಚು ಮಾಡಿದರೆ ಬಾಯಿ ಬಾಕಿಯನ್ನ ಮನೆಗೆ ಕೊಟ್ಟೆ ನಮ್ಮದಂತ ಒಂದು ಎರಡು ಪೈಸ ಅದ್ರಲ್ಲಿ ಇಟ್ಕೊಂಡ್ರೆ ಅವರೂ ಒಳ್ಳೆಯವರಾಗ್ತಾರೆ ನಾವೂ ಒಳ್ಳೆಯವರಾಗ್ತೇವೆ ಎಲ್ಲರೂ ಒಳ್ಳೆಯವರಾಗ್ತೇವೆ ಮತ್ತು ಒಂದು ಏನಂದ್ರೆ ನಾವು ಏನು ಇನ್ನೊಬ್ಬರು ಒಳ್ಳೆಯದಾದ್ರೆ ನಾವದಕ್ಕೆ ಅಸೂಯೆ ಪಡಬಾರ್ದು ಯಾಕೆಂದರೆ ನಮ್ಮಲ್ಲಿ ಹಸಿವೆಯೇ ಇಲ್ಲ ನಮ್ಮಲ್ಲಿ ಹೇಳ್ತಾರೆ ಎಲ್ಲರೂ ಮೊಗರ್ವೀರರು ಯಾರು ಮೊಗದಲ್ಲಿ ನಗುವನ್ನೇ ಕಾಣುವವರೇ ಮೊಗವೀರರಂತಾ ನಮ್ಮಲ್ಲಿ ಒಂದು ಉಂಟು ಅದನ್ನು ನಾವು ನಾವು ಹಿರಿಯರು ಪಾಲಿಸಿಕೊಂಡು ಬಂದಿದ್ದಿ ಈವಾಗನಲ್ಲಿ ಕೆಲವರು ಪಾಲಿಸುವವರಿದ್ದಾರೆ ಕೆಲವರೆಲ್ಲ ಈಗ ಕಲಿತವರು ಅವರು ಕಲಿಕೆಯಲ್ಲಿ ಹೋಗ್ತಾರೆ ಕರಾವಳಿಯ ಕಸುಬು ಏನು ಕರಾವಳಿಯ ಒಂದು ಖುಷಿ ಏನು ಕರಾವಳಿಯ ಒಂದು ನೆನಪೇನು ಅದರ ಜೀವನ ಎಂಥದ್ದಂತ ಕೆಲವರಿಗೆ ಗೊತ್ತೇ ಇರುವುದಿಲ್ಲ ಆದರೂ ಆ ಮನೆಯಲ್ಲಿ ಒಂದು ಸಂಸಂಮನಲ್ಲಿ ಅಜ್ಜನ ಅಜ್ಜಿಯ ಮಾವನ ಅತ್ತೆಯ ಯಾರಾದರಿದ್ರೆ ಅವರಿಗೆ ಚಿಕ್ಕ ಮಕ್ಕಳಿಗೆ ಹೇಳೋದೀಗ ಮಕ್ಕಳಿಗೆ ಕೇಳಿ ಅಮ್ಮ ಯಾರೆಂದ್ರೆ ಹೇಳ್ತದೆ ಅಪ್ಪ ಯಾರಂತ ಹೇಳಿದರೆ ನಿನ್ನ ಅಜ್ಜಿ ಯಾರೆಂದರೆ ಗೊತ್ತಿರುವುದಿಲ್ಲ ಹಾಗೆ ಆಗಿದೆ ಈಗ ಈಗ ತುಂಬ ಈ ಒಂದು ವಿಷಯದಲ್ಲಿ ನನಗೆ ನನ್ನ ನಾನು ಹೇಳುವುದಾದ್ರೆ ತುಂಬ ಬೇಸರ ನನಗೆ ಯಾಕೆಂದರೆ ಕೂಡು ಸಂಸಾರ ಎಲ್ಲಿದೆಯೋ ಅಲ್ಲಿ ಒಡನಾಡು ಚೆನ್ನಾಗಿರ್ತದೆ ಸಂಸಾರವೂ ಒಳ್ಳೆಯಾಗಿರ್ತದೆ ಆ ಮನೆಯೂ ಒಳ್ಳೆ ರೀತಿಯಾಗಿ ನಡೆದುಕೊಂಡೋಗ್ತದೆ ಆ ಪರಿಸರವೂ ಚೆನ್ನಾಗಿರ್ತದೆ ಇದು ನನ್ನ ಭಾವನೆ ಹಾಗೆ ಆಗಬೇಕಂತ ನನಗೆ ಮನಸ್ನಲ್ಲಿ ತುಂಬ ಖುಷಿ ಆದರೆ ಎಲ್ಲರೂ ಒಂದೇ ಥರದ್ದು ಇರೋದಿಲ್ಲ ಎಲ್ಲರನ್ನೂ ಸರಿಪಡಿಸುದು ತುಂಬ ಕಷ್ಟ ಆದ್ರೆ ನಮಗೆ ನಾವು ತಿಳಿದ ಮಟ್ಟಿಗೆ ನಾವು ತಿಳಿದದ್ದನ್ನು ಇನ್ನೊಬ್ಬರಿಗೆ ಹಂಚಿಕೊಂಡು ಯಾವಾಗ ಬಾಳ್ತೇವೆ ಅದೇ ಜೀವನ ನನ್ನ ಲೆಕ್ಕದಲ್ಲಿ ಅದು ಹಂಚ್ಕೊಳ್ಬೇಕು ಅದು ನನ್ನಲ್ಲಿ ಇಂಟ ಒಂದು ಕೆಪೆಸಿಟಿ ಉಂಟು ಅಥವಾ ನನ್ನ ಹತ್ರ ಅದು ಕೌಶಲ್ಯತೆ ಉಂಟು ನಾನು ಅದನ್ನ ನನ್ನೊಳಗೆ ಇಟ್ಕೊಳ್ಬೇಕಂತ ಇರಬಾರ್ದು ನಾವು ಹತ್ತು ಕಲಿತರೆ ಅದರಲ್ಲಿ ಒಂಬತ್ತನ್ನು ನಾವು ಇನ್ನೊಬ್ಬರಿಗೆ ಹಂಚಿಕೊಳ್ಳಬೇಕು ಒಂದನ್ನು ನಾವು ಮಾತ್ರ ಇರಿಸ್ಕೊಳ್ಳಬೇಕು ಆ ಹಂಚಿದ ಜೀವನ ಉಂಟಲ್ಲ ಯಾವಾಗ ಅದು ಉತ್ತಮ ಅಂತ ನನಗೆ ನನ್ನದೊಂದು ಅದು ನೆನೆಪು ಹಾಗೆಯೇ ನಾನೂ ಈಗ ಚಿಕ್ಕ ಮಕ್ಕಳಿಗೆ ಹೇಳುವುದಷ್ಟೆ ನೀವು ನಿಮ್ಮ ಮನೆನೆಲ್ಲ ಮಕ್ಕಳನ್ನು ಪ್ರೀತಿಸಿ ದೊಡ್ಡವರನ್ನ ಪ್ರೀತಿಸಿ ಹಿರಿಯರನ್ನ ಪ್ರೀತಿಸಿ ಹಿರಿಯರಿಗೆ ಗೌರವ ಕೊಡಿ ಒಂದು ಸಂಘ ಸಂಸ್ಥೆ ಏನಾದ್ರೂ ನಾವು ಮಾಡ್ತೇವೆ ಅದ್ರಲ್ಲೂ ಕೂಡ ಹಾಗೆಯೇ ಸಂಘವನ್ನು ಕಟ್ಟೋದು ದೊಡ್ಡ ವಿಷಯವಲ್ಲ ಅದನ್ನು ಬೆಳೆಸ್ಬೇಕು ಅದನ್ನು ಬೆಳೆಸಿ ಅದರಿಂದ ಒಂದು ನಾಲ್ಕು ಜನರಿಗೆ ಉಪಯೋಗ ಆಗುವಾಗೆ ಅದನ್ನ ಮಾಡಬೇಕು ಅದರಿಂದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಲ್ಲಂದ್ರೆ ಈಗ ಅನಾರೋಗ್ಯಮಸ್ತರೆಷ್ಟೋ ಇದ್ದಾರೆ ನಮ್ಮ ಕಣ್ಣ ಮುಂದೆ ಇದ್ದಾರೆ ಆದರೆ ಅವ್ರಿಗೆ ಈವಾಗ ಏನ್ಮಾಡ್ತದೆ ಸಮಾಜ ಅವರ ಹಾಗೆಯೇ ಇರಲಿ ಬಿಡಲಿ ಅಪ್ಪ ಹೋಗಲಿ ಅಂತ ಹೋಗುವರಿದ್ದಾರೆ ನಾವು ಹಾಗೆ ಮಾಡಬಾರ್ದು ನನ್ನ ಲೆಕ್ಕದಲ್ಲಿ ನಮ್ಮ ಹತ್ರ ಇದ್ದುದರಲ್ಲಿ ಒಂದು ಪೈಸೆ ಆ ಮಗುವಿಗೆ ಕೊಡುವ ಅದರಲ್ಲಿ ನಮಗೆ ಪುಣ್ಯ ಬರ್ತದೆ ನಮ್ಮ ಮಕ್ಕಳಿಗೂ ಅದರ ತಂದೆ ಮಾಯ ತಂದೆ ತಾಯಿ ಮಾಡಿದಂಥ ಸೇವೆ ಮಕ್ಕಳಿಗದರಿಂದ ಲಾಭ ಆಗ್ತದೆ ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ ಹೇಳಿದರೆ ತುಂಬ ಉಂಟು ಇರಲಿ ಸಾಕು